ಸ್ಪರ್ಧೆಯಲ್ಲಿ ಗ್ರಾಮೀಣ ಪ್ರದೇಶದ ಸಣ್ಣ ರೈತರಿಗೆ ಹಲವಾರು ಅವಕಾಶಗಳು ನೇರವಾಗಿ ಸಿಕ್ಕಿದ್ದವು ಮೊದಲನೆಯದಾಗಿ ಅವರಿಗೆ ಹೆಚ್ಚು ಬೆಲೆಗಳನ್ನು ಕೊಡಲಾಗಿದೆ ಅವರ ಶ್ರಮಕ್ಕೆ ಮೌಲ್ಯವನ್ನು ನೀಡಲಾಗಿದೆ ಸ್ಪರ್ಧೆಯ ಫಲಿತಾಂಶವಾಗಿ ಅವರ ಆರ್ಥಿಕ ಸ್ಥಿತಿ ಮೇಲೆ ಒತ್ತಡ ಕಡಿಮೆಯಾಗಿದೆ ಎರಡನೆಯದಾಗಿ ಕೃಷಿ ಸಂಬಂಧಿತ ತಜ್ಞರಿಂದ ನೀಡಲಾಗಿದ್ದ ಗುರುತಿನಲ್ಲಿ ಅವರ ಬೆಳೆಗಳಲ್ಲಿ ಮುನ್ನಡೆ ಕಂಡುಬಂದಿದೆ ಸರಳ ಕೃಷಿ ವಿಧಾನಗಳು ಅವರಿಗೆ ತಿಳಿದುಬಂದಿದ್ದು ಬೆಳೆಯ ಗುಣಮಟ್ಟ ಹೆಚ್ಚಾಗಿದೆ ಮೂರನೆಯದಾಗಿ ಬೃಹತ್ ಕೃಷಿ ಉದ್ಯಮಗಳ ಸ್ಪರ್ಧೆಯಿಂದ ಸಣ್ಣ ರೈತರ ಸಾಮ್ರಾಜ್ಯ ವಿಸ್ತರಿಸಿದೆ ಅವರು ಹೆಚ್ಚು ಕೃಷಿ ತರಬೇತಿ ಪಡೆದು ಉತ್ಪಾದನೆಯನ್ನು ಹೆಚ್ಚಿಸಿದ್ದಾರೆ ಇದರಿಂದ ವ್ಯಾಪಾರಿಗಳು ಹಾಗೂ ಗ್ರಾಮೀಣ ಪ್ರದೇಶದ ಸಣ್ಣ ರೈತರು ನಿಮ್ಮೆದುರಿಗೆ ಹಲವಾರು ಹೊಸ ಸ್ಪರ್ಧೆಗಳನ್ನು ಎದುರಿಸಬೇಕಾಗಿತ್ತು ಆದರೂ ಸಣ್ಣ ರೈತರ ಹೆಚ್ಚಿನ ಶ್ರಮಕ್ಕೆ ಗೌರವ ನೀಡಲಾಗಿದೆ ಅವರು ಬೃಹತ್ ಕೃಷಿ ಉದ್ಯಮಗಳ ಸ್ಪರ್ಧೆಯಿಂದ ಪ್ರಯೋಜನ ಹೊಂದಿದ್ದಾರೆ ಸಣ್ಣ ರೈತರ ಉನ್ನತಿಗೆ ಈ ಸ್ಪರ್ಧೆ ಸಹಾಯ ಮಾಡಿದೆ